ಹಲೋ ಯಾರು ಮಾತಾಡೋದು ಹೌದು ರೀ ನಾನು ಭಾನುಮತಿ ಮೇಡಮೇ ನಿಮ್ಗೆ ಏನಾಗಬೇಕಾಗಿತ್ತು ಹಾಂ ಹಾಂ ಹಾಂ

ಮೂರು ದಿವಸ ಟ್ಯಾಬ್ಲೆಟ್ ತೊಗೊಂಡ ಮೇಲೆ ನಾನು ನಿಮಗೆ ಹೇಳಿದೆ ನೀವು ಹೋಗಿ ಬ್ಲಡ್ ಚೆಕಪ್ ಮಾಡ್ಕೊಂಡು ಬನ್ನಿರಿ ಅಂತ ಮೂರು ದಿವಸ ಬಿಟ್ಟು ಅಂದೆ ನೀವು ಬರಲೇ ಇಲ್ವಲ್ಲ ಒಂದು ವಾರ ಆಗಿದೆ ಈಗ ಫೋನ್ ಮಾಡ್ತಾಯಿದ್ದೀರಲ್ಲ ಅಯ್ಯೋ ರಾಮಾ ಅವಾಗೆ ಬರಬೇಕಾಗಿತ್ತಲ್ಲ ಇವಾಗ ಏನು ಆಗಿದೆ ತಲೆನೋವು ಹೊಟ್ಟೆ ನೋವು ಇದೆಯಾ ಆಯಿತು ಒಂದು ಸಲ ಹೋಗಿ ಬ್ಲಡ್ ಚೆಕಪ್ ಮಾಡ್ಕೊಳ್ಳಿ ಅಂದೆ ಮಾಡ್ಕೊಂಡು ಬಂದಿದ್ದೀರ ಏನು ಮಾಡಬೇಡಿ ನೀವು ಬನ್ನಿ ಆಯಿತು ನಮ್ಮ ಕ್ಲಿನಿಕು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಅಂದರೆ ಲಂಚ್ ಅವರು ಒನ್ ಟೂ ಟೂ ಟೂ ಓ ಕ್ಲಾಕ್ ವರೆಗೂ ಮುಚ್ಚಿರ್ತೀವಿ ಆಮೇಲೆ ಮೂರರಿಂದ ನಾವು ಎಂಟು ಗಂಟೆವರೆಗೂ ನಮ್ಮ ಕ್ಲಿನಿಕ್ ಓಪನಾಗಿರುತ್ತೆ ನೀವು ಬರೋ ಹಂಗೆ ಇದ್ದೀರ ಅವಾಗ ಬನ್ನಿರಿ ಪರ್ವಾಗಿಲ್ಲ ಒಂದು ಸಲ ನೋಡಿಬಿಟ್ಟು ಏನು ಆಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ವೀಣಮ್ಮ ಯಾವಾಗ ಬರ್ತೀರಿ ಇಲ್ಲ ಇಲ್ಲ ಇಲ್ಲ ಅದೆಲ್ಲ ಯಾರ ಮಾತು ಕೇಳಬೇಡಿ ನೀವು ಬನ್ನಿ ನೀವು ಬನ್ನಿ ಬನ್ನಿ ನಾನು ನೋಡ್ತೀನಿ ಬನ್ನಿ